ನಮ್ಮ ಪ್ರದೇಶದಲ್ಲಿ ಸಾಕಷ್ಟು ರೀತಿಯಾದ ಒಂದು ಕ್ರೀಡೆಗಳು ಹಾಗೂ ಆರೋಗ್ಯ ಫಿಟ್ನೆಸ್ ಆರೋಗ್ಯ ರಹಿತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹ್ಸಿದ್ದೀವಿ ಹೇಗಪ್ಪ ಅಂತಂದರೆ ಈ ಕಾರ್ಯಕ್ರಮಗಳು ಒಂದು ಗಾ ಸರ್ಕಾರದ ಅನುಗುಣವಾಗಿ ಸರ್ಕಾರದ ಒಂದು ಫೌಂಡೇಶನ್ನ್ನಲ್ಲಿ ಮಾಡ್ತಕ್ಕಂಥದ್ದು ಒಂದು ರೀತಿಯಾದ ಒಂದು ಆಧುನಿಕ ವ್ಯವಸ್ಥೆಗಳ ಬಗ್ಗೆ ನೋಡ್ತಾ ಹೋಗ್ಬೋದಾಗಿದೆ ಈ ಎಲ್ಲ ಕಾರಣಗಳು ಮತ್ತು ಈ ಎಲ್ಲ ಆಧುನಿಕ ವ್ಯವಸ್ಥೆಗಳನ್ನು ನೋಡಿದ ತಕ್ಷಣ ನಾವು ಎಲ್ಲ ರೀತಿಯಾಗಿಯೂ ಸಹ ನೀಡಿ ರೀತಿ ರಿವಾಜುಗಳನ್ನು ಕಲಿತಾ ಹೋಗಬೇಕಾಗಿರ್ತಕ್ಕಂಥದ್ದಾಗಿದೆ ಈ ಕಾರ್ಯಕ್ರಮಗಳು ನಾವು ಎಲ್ಲ ರೀತಿಯಾಗ್ಯೂ ಭಾಗವಹ್ಸಿದ್ದೀವಿ ಈ ಕಾರ್ಯಕ್ರಮಗಳಲ್ಲಿ ನಾವು ಏನು ಯೂಸ್ ತೊಗೊಳ್ತಿದ್ದೀವಿ ಅಂತಂದರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸಿ ನಿವಾರಣೆ ಆಗತಕ್ಕಂಥದ್ದಾಗಿರ್ಬೋದು ನಿಮಗೆ ಒಂದು ರೀತಿಯಾದ ಒಂದು ಬೆಳವಣಿಗೆ ಎಲ್ಲರಿಗೂ ಒಂದು ರೀತಿಯಾದ ಒಂದು ಬೆಳವಣಿಗೆ ಆಗಿರ್ಬೌದು ಹಾಗೂ ಅವರು ಅಂದುಕೊಳ್ಳುವ ಕ್ಕೆ ಅಂದುಕೊಳ್ಳುವುದಕ್ಕಿಂತ ಒಂದು ರೀತಿ ಹೆಚ್ಚಿನ ಮಟ್ಟಿಗೆ ಸಿಗತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು ಈ ಎಲ್ಲ ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಇರತಕ್ಕಂತಹ ಒಂದು ಕಾಳಜಿಗಳಾಗಿರ್ಬೋದು ಎಲ್ಲ ರೀತಿಯಾಗ್ಬೋದು ಭಾಗವಹ್ಸಿ ಅದರಲ್ಲೇ ಪಾಲ್ಗೊಂಡಿರುವುದು ಮತ್ತು ಅವೆಲ್ಲ ಪ್ರಯೋಜನಗಳನ್ನು ನಾವು ನೋಡ್ತಾ ಇದ್ದೀವಿ ನಾವು ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವೆಲ್ಲ ಪ್ರಯೋಜನಗಳು ನಾವು ಈ ರೀತಿಯಾಗಿ ಬಳಸ್ಕೋಬೇಕಾಗಿ ನಾವು ಹೇಳಬಹುದಾಗಿದೆ ಆನಂತರ ಈ ಎಲ್ಲ ಕಾರಣಗಳಿಂದಲೂ ಮತ್ತು ಎಲ್ಲ ಸೌಲಭ್ಯಗಳಿಂದಲೂ ನಾವು ಈ ರೀತಿಯಾಗಿ ವಿಚಾರಣೆಗಳಾಗಿರಬಹುದು ಎಲ್ಲ ರೀತಿಯ ವ್ಯವಸ್ಥಾಪಕ ಸಂಸ್ಥೆಗಳಾಗಿಲ್ಲ ಸರ್ಕಾರಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಾವು ಇವೆಲ್ಲ ಪಾ ಸೌಲಭ್ಯಗಳನ್ನು ತೊಗೊಳ್ತಾ ಇದ್ದೀವಿ ಈ ಎಲ್ಲ ಕ್ರೀಡಾ ಚಟುವಟಿಕೆಗಳು ಮತ್ತು ಇಲಾಖೆ ನಡೆಸುವ ಆರೋಗ್ಯ ಫಿಟ್ನೆಸ್ಗಳ ಆರೋಗ್ಯರಹಿತ ಕಾರ್ಯಕ್ರಮಗಳಲ್ಲಿಯೂ ಸಹ ಎಲ್ಲ ರೀತಿಯಾಗಿ ವ್ಯವ್ಹಾರ್ದ ಗಂಧವನ್ನು ಹೊಂದಿರತಕ್ಕಂತಹ ಒಂದು ರೀತಿಯಾಗಿರುವ ಕ್ರೀಡೆಗಳಾಗಿರ್ಬೋದು ಈಗ ಹೋಗಿ ಒಂದು ಸ್ಪೋರ್ಟ್ಸ್ ಆಡ್ತೀವಿ ಅಂತಂದರೆ ಎಲ್ಲ ಗೋರ್ಮೆಂಟ್ ಆಫೀಷಿಯಲ್ಸ್ ಇದೆಲ್ಲ ನಡೆಸಿ ನಿರ್ವಹಿಸಿ ಒಂದು ಕ್ರೀಡೆಗೆ ಬೇಕಾದಂಥ ಒಂದು ಪರಿಕರಣಗಳು ಎಲ್ಲದರಲ್ಲೂ ಸಹ ಉತ್ತೇಜನ ಕಾರ್ಯಗಳನ್ನು ಕ ನೀಡ್ತಕ್ಕಂಥದ್ದು ಒಂದು ಸರ್ಕಾರದ ಅನುಗುಣವಾಗಿ ಒಂದು ಒದಗಿಸಿಕೊಟ್ಟಿದೆ ಹಾಗೂ ಆ ಎಲ್ಲ ರೀತಿಯಾದ ಕಾರ್ಯಕ್ರಮಗಳು ಮತ್ತು ಆಯೋಜಿಸಲ್ಪಡುವ ರೀತಿ ರಿವಾಜುಗಳನ್ನು ನಾವು ಕಲಿಯುತ್ತಾ ಹೋಗುತ್ತಿರುವುದು ಒಂದು ಒಳ್ಳೆಯ ಒಂದು ರೀತಿಯ ಬೆಳವಣಿಗೆಯೇ ಹೌದು ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ನೋಡ್ತಾ ಹೋಗ್ಬೋದಾಗಿದೆ ಈ ಕಾರ್ಯಕ್ರಮಗಳು ಇವತ್ತು ಈ ಪ್ರಕೃತಿ ಪರಿಕರಣಗಳು ಎಲ್ಲ ರೀತಿಯಲ್ಲೂ ಸಹ ನಾವು ತಿಳ್ಕೋಬೋದಾಗಿದೆ ಈ ಎಲ್ಲ ಒಂದು ಚಟುವಟಿಕೆಗಳು ಫಿಟ್ನೆಸ್ ಮತ್ತು ಆರೋಗ್ಯದ ಮೇಲೆ ಅನುಗುಣವಾಗಿ ಇರುತ್ತದೆ ಈ ಎಲ್ಲ ರೀತಿ ರಿವಾಜಿನಲ್ಲಿ ನಡ್ತಕ್ಕಂಥ ಒಂದು ಸೌಲಭ್ಯ ನಮಗೆ ಸಾಕಷ್ಟು ಇನ್ನಷ್ಟು ಸೌಲಭ್ಯದ ಹೊಂದಿದೆ ಎಂದು ತಿಳ್ಕೋಬೋದಾಗಿದೆ ಈ ಎಲ್ಲ ತಿಳಿವಳಿಕೆಯು ಹಾಗೂ ತಿಳುವಳ್ಪ ತಿಳುವಳುತ್ತಾತ್ಮಕವಾದಂತಹ ಚಟುವಟಿಕೆಗಳು ನಮ್ಮ ದೇಹದ ಹಾಗೂ ಅಂಗಾಂಗಗಳ ಚಟುವಟಿಕೆಗೇ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ ಎಂದು ತಿಳ್ಕೊಳ್ತಾ ಹೋಗ್ಬೋದಾಗಿದೆ ಈ ಎಲ್ಲ ತಿಳಿದುಕೊಳ್ಳುವ ಒಂದು ಆಸಕ್ತಿ ಎಲ್ಲರಲ್ಲೂ ಇದ್ದರೆ ಸಾಕಷ್ಟು ಅನುಗುಣವಾಗಿ ನಾವೆಲ್ಲದ್ನೂ ಕಲಿತಾ ಹೋಗ್ಬೋದು ಅನ್ನೋದು ನನ್ನ ಎರಡು ಮಾತುಗಳಾಗಿದೆ ಅಂದು ಪಾಲ್ಗೊಳ್ಳೋದ್ರಿಂದ ಅವು ಭಾಗವಹಿಸುತ್ತಿದ್ದೇವೆ